ಹಣ್ಣು ಗಳು ಯಾವ್ಯಾವು ಇದಾವ್ರಿ ನಿಮ್ಮ ಅಂಗಡಿಯಲ್ಲಿ ಯಾವ್ಯಾವ ಹಣ್ಣು ಇದಾವ್ ಹಾಂ ಹೌದಾ ರೀ ಪೈನಾಪಲ್ ಬೇಕಾಗಿತ್ತು ರೀ ಕಟ್ ಪೀಸು ಸಿಗ್ತಾವೂ ಒಂದು ಹಣ್ಣು ಹಾಂ ಪಪ್ಪಾಯ ರೀ ಹೌದಾ ರೀ ನಮ್ಮ ಮನೆ ಫಂಕ್ಷನ್ ಇತ್ತು ರೀ ಸ್ವಲ್ಪ ಹಣ್ಣ್ ಬೇಕಾಗಿತ್ತು ಬಾಳೆ ಹಣ್ ಇದಾವ್ ಏನು ರೀ ಡಜನ್ ಎಷ್ಟು ಸಿಗ್ಬೋದು ರೀ ಒಂದು ಡಜನ್ನಿಗೆಷ್ಟು ಐವತ್ತು ರೂಪಾಯಿ ಏನ್ರಿ ಓ ಎಲ್ಲ ಫ್ರೆಶ್ ಮಾಲೆ ಅದ ಅಲ್ಲ ರೀ ಹಾಂ ಸ್ವಲ್ಪ ಉಪ್ಪು ಕಡ್ಲೆಯೂ ಬೇಕಾಗಿತ್ತು ರೀ ಉಪ್ಪು ಕಡ್ಲೆ ರೀ ಹಣ್ಣಿನ ಅಂಗಡಿ ಮುಂದಿಟ್ಟಿರ್ತಾರಲ್ಲ ಎಲ್ಲ ಸಿಗ್ತಾವೇನು ರೀ ಹಂಗಾರ ಎಲ್ಲಿ ರೀ ನಿಮ್ಮ ಅಂಗಡಿ ಇರೋದು

ಹಾಂ ಓ ಸರಿ ರೀ ಹಂಗಾದ್ರ ನಾವು ಇಲ್ಲೇ ಇದೀವಿ ರೀ ಸ್ವಲ್ಪ ನಿಮ್ಮ ಅಂಗಡಿ ಕಡೆಯೂ ಬಂದು ಹೋಗ್ತೀವಿ ಹೇಳ್ರಿ ಹಣ್ ಪಣ್ ತಗೊಂಡು

ಸೇಬು ಹಣ್ ಹೆಂಗ್ ಕೆಜಿ ರೀ ಓ ರೇಟ್ ಎಲ್ಲ ಜಾ ಈ ಓಯ್ ಬಿಟ್ಟಾವಲ್ಲ ರೀ ರೇಟ್ ಎಲ್ಲ